ಕ್ರೀಡಾ ಸ್ಪರ್ಧೆಗಳಲ್ಲಿ ನಾವು ನೋಡ್ಬೇಕು ಅಂದ್ರೆ ಎಷ್ಟೋ ಆಟಗಳು ಬರ್ತವೆ ಕ್ರಿಕೇಟು ಫುಟ್ಬಾಲು ವಾಲಿಬಾಲು ಖೊ ಖೊ ಕಬಡ್ಡಿ ಇವೆಲ್ಲ ಆಟಗಳು ಬರ್ತವೆ ನಾವು ನೋಡ್ಬೇಕಾದ್ರೆ ಎಷ್ಟೋ ಇವೆಲ್ಲ ಒಂದು ನಿಯಮಗಳಿಂದ ಆಟ ಆಡವ್ ಇರ್ತವೆ ಕ್ರಿಕೆಟ್ ಆಗಲಿ ಫುಟ್ಬಾಲ್ ಆಗಲಿ ಕಬಡ್ಡಿ ಆಗಲಿ ಕ್ರಿಕೇಟ್ದಾಗ ನೋಡ್ಬೇಕಾದ್ರೆ ನಾವು ಬ್ಯಾಟಿಂಗ್ ಬಾಲಿಂಗ್ ಮಾಡ್ಬೇಕಾದ್ರೆ ಆ ಕಡೆ ಹನ್ನೊಂದು ಈ ಕಡೆ ಹನ್ನೊಂದು ಪ್ಲೇಯರ್ಸ್ ಇರ್ತಾರೆ ಅದು ಕರೆಕ್ಟ್ ನಿಯಮಗಿಂದ ಆಡ್ದ್ರೆ ಒಳ್ಳೇದಿರ್ತದೆ ಚಂದ ಇರ್ತದೆ ಒಂದು ರೀತಿಲಿ ನಾವು ನೋಡ್ಬೇಕಾದ್ರೆ ಹಾಂ ಅದು ಚಂದದ ನಮ್ಗೆ ಮುಂದೆ ನಮಗೆ ಭವಿಷ್ಯದಾಗ ಹೆಲ್ಪ್ ಮಾಡ್ತದೆ ಭವಿಷ್ಯದಾಗ ನಮಗೆ ಆರೋಗ್ಯವಂತ್ರು ಇರ್ಲಕ್ಕ ಸಹಾಯ ಮಾಡ್ತದೆ ನಮ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಪ್ರ್ಯಾಕ್ಟೀಸ್ ಮಾಡಿ ಚಂದ ಆಟ ಆಡ್ದೆವು ಅಂತಂದ್ರೆ ಒಂದು ಒಳ್ಳೆಯ ನಾವು ನೋಡ್ತೇವೆ ಎಷ್ಟೋ ಜನರು ಅದರ್ಲಿಂದೇ ಲೈಫ್ ಮಾಡ್ಕೊಂಡರ ಕ್ರಿಕೇಟ್ ಆಡಿ ಫುಟ್ಬಾಲ್ ಆಡಿ ವಾಲಿಬಲ್ ಆಡಿ ಕಬಡ್ಡಿ ಆಡಿ ಎಷ್ಟೋ ಜನ್ರು ಚಂದ ಒಳ್ಳೆಯ ರೀತಿಯಿಂದ ಅವ್ರ್ದು ಲೈಫ್ನಾಗ ಅವರು ಖುಷಿಲಿಂದ ಅರ ಇವು ಎಲ್ಲ ಆಟಗಳು ಆಡಿ ನ್ಯಾಷ್ನಲ್ ಪ್ಲೇಯರ್ ಇಂಟರ್ನ್ಯಾಷ್ನಲ್ ಪ್ಲೇಯರ್ ಆಗ್ಯಾರ ಎಷ್ಟೋ ಜನರು ಹಾಗೆ ನಾವು ಒಬ್ರೇ ಆಡ್ಬೌದು ಅದಕ್ಕ ಎಷ್ಟೊಂದು ನಿಯಮಗಳು ಅವ ನಾವು ಸಣ್ಣವ್ರು ಇದ್ದಾಗಿಂದ್ಲೇ ಒಳ್ಳೆಯ ರೀತಿಯಿಂದ ಪ್ರ್ಯಾಕ್ಟೀಸ್ ಮಾಡಿ ದಿನ ಒಂದು ಟೈಮ್ ಅದಕ್ಕೆ ಕೊಟ್ಟು ಒಳ್ಳೆಯ ರೀತಿಂದ ಟೈಮ್ ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿ ಎಲ್ಲ ಫ್ರೆಂಡ್ಸ್ ಆಗಲಿ ಒಂದು ಒಳ್ಳೆಯ ಗ್ರೂಪ್ ಮಾಡಿ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ದ್ರೆ ನಾವು ಒಂದು ಒಳ್ಳೆಯ ಪ್ಲೇಯರ್ ಆಗ್ಬೌದು ನಾವು ಭಿ ಬಟ್ ಅವೆಲ್ಲ ನಾವು ನಿಯಮಗಳು ಪಾಲಿಸಲೇ ಹೋದೆವು ಅಂದ್ರೆ ನಮ್ಗೆ ಎಷ್ಟೋ ದುರುಪಯೋಗ ಆಗ್ತವ ನಮ್ಗೆ ಉಪಯೋಗ ಎಷ್ಟೊಂದು ಅವ ಅದರಿಂದ ನಮ್ಗೆ ಹಸುವ್ ಆಗ್ತವ ಒಳ್ಳೆಯ ರೀತಿಂದ ಆರೋಗ್ಯ ಸ್ವಚ್ಛ ಇರ್ತದೆ ನಮ್ಗೆ ಕರೆಕ್ಟ್ ಟೈಮಿಗೆ ಊಟ ಮಾಡ್ತೇವೆ ನೀರು ಕುಡಿತೇವೆ ಹ್ಞೂ ಎಲ್ಲ ನಮ್ಗೆ ಬಾಡಿ ಥಕಾವಟ್ ಆಗ್ತದ ಮನಿಗೆ ಬಂದು ಹಸುವ್ ಆಗ್ತವ ಎಲ್ಲ ರೀತಿಲಿ ನಮ್ಗೆ ಕ್ರೀಡೆ ಆಡ ಆಟ ಆಡೋದರ್ಲಿಂದ ಎಲ್ಲ ನಮಗೆ ಒಳ್ಳೆಯ ರೀತಿಂದ ಚಂದ ಅದ ಬಟ್ ಅದಕ್ಕೆ ನಾವು ದುರುಪಯೋಗ ಮಾಡಬಾರ್ದು ಅದರ್ದು ನಿಯಮಗಳು ಪಾಲಿಸಲನ್ ಪಾಲಿಸಲ್ದಂಗೆ ನಾವು ಹೋಗ್ಬಾರ್ದ್ ಹಂಗೆ ಅದು ಹನ್ನೊಂದು ಜನ ಕ್ರಿಕೇಟ್ದಾಗ ಹನ್ನೊಂದು ಜನ ಇರ್ತರೆ ಬಟ್ ನಾವು ನೋಡ್ತೇವೆ ನಾವು ದೋಸ್ತರು ಒಂದು ಐದಾರು ಜನ ಇದ್ದರೋ ಭಿ ನಾವು ಆಡ್ತೇವೆ ಅತ್ತನ್ನ ಎಕಡ್ ಸಿಕಡೆ ನಾವು ಕರೆಕ್ಟ್ ಆಡೋದಿಲ್ಲ ನೋಡ್ತೇವೆ ನಾವು ಫ್ರೆಂಡ್ಸೆಲ್ಲ ಬರ್ತಾರೆ ಆಡರ್ ನಡಿಯಂತ ಹೇಳಿ ಕರ್ಕೊಂಡ್ ಹೋಗ್ಲತ್ತಿನ ಆಗ ನಾವು ಐದಾರು ಜನ್ರು ಇದ್ರೂ ಭೀ ನಾವು ಆಡ್ತೇವೆ ಬಟ್ ಹಾಗೆಲ್ಲ ಮಾಡ್ಬಾರ್ದು ಕರೆಕ್ಟ್ ಅದರ್ದು ನಿಯಮಗಳು ಏನವ ಕರೆಕ್ಟಾಗಿ ಅದು ಏನೇನವ ಅದಕ್ಕೆ ಪಾಲಿಸಬೇಕು ಹಂಗೆ ಪಾಲಿಸ್ದ್ರೆ ನಾವು ಒಂದು ಒಳ್ಳೆ ಮುಂದೆ ಬರುವ ಭವಿಷ್ಯದಲ್ಲಿ ನಾವು ಒಂದು ಒಳ್ಳೆಯ ಪ್ಲೇಯರ್ ಆಗ್ಬೋದು ನಾವು ಭೀ ಇಂಟ್ರನ್ಯಾಷ್ನಲ್ ಲೆವೆಲ್ ನ್ಯಾಷ್ನಲ್ ಲೆವಲ್ನಲ್ಲಿ ನಾವು ಭೀ ಆಡ್ಬೋದು ಸ್ಟೇಟ್ ಲೆವಲ್ ಆಗಲಿ ಡಿಶ್ಟಿಕ್ ಲೆವಲ್ ಆಗಲಿ ಮುಂದೆ ನಮ್ಗೆ ಅಂಥ ಆಡೋದು ಆಟ ಆಡೋ ಚಾನ್ಸಸ್ ಭೀ ಸಿಗ್ತವೆ ಮತ್ತು ನಾವು ಬರ್ಬೇಕಾದ್ರೆ ಇಂಡೋರ್ ಗೇಮ್ಸ್ನಾಗ ಭೀ ಅವ ಚೆಸ್ ಆಗಲಿ ಕ್ಯಾರಮ್ ಆಗಲಿ ನಾವು ಇವೆಲ್ಲ ಆಟ ಆಡ್ಬೋದು ಇದ್ರಾಗ ಭೀ ಎಷ್ಟೋ ಜನರು ಲೈಫ್ ಮಾಡ್ಕೊಂಡರ ಭವಿಷ್ಯ ಮಾಡ್ಕೊಂಡರ ಅವ್ರದ್ದು ಕ್ಯಾರಮ್ ಆಡಿ ಚೆಸ್ ಆಡಿ ನಾವು ನೋಡ್ತೇವೆ ಎಷ್ಟೋ ಜನ್ರು ಅವ್ರದ್ದು ಲೈಫ್ನ್ಯಾಗ ಮುಂದೆ ಬಂದಾರ ಚಂದ ಆಟ ಆಡಿ ನಾವು ಭೀ ಅದರಾಗ ಗಮನಕೊಟ್ಟು ನಮ್ಮದು ಮೈಂಡ್ ಫ್ರೆಶ್ ಆಗ್ತದ ಚಂದ ಅದರಿಂದ ನಮ್ಮದು ಇನ್ಕ್ರೀಸ್ ಆಯ್ತದ ನಮ್ಮ ಬಾಡಿ ಎಲ್ಲ ಚಂದ ನಮ್ದು ಕಾನ್ಸನ್ಟ್ರೇಟ್ ಎಲ್ಲ ಹೆಚ್ಚಿಗೆ ಆಗ್ತದ ಚಂದ ಅದರ್ಲಿಂದ ನಾವು ಒಂದು ಒಳ್ಳೆಯ ಪ್ಲೇಯರೂ ಆಗ್ಬೋದು ನಾವು ಅದರ್ಲಿನ್ ಭೀ ಮತ್ತು ನಾವು ಇಂಡೋರ್ ಗೇಮ್ಸ್ನಾಗ ನಾವು ನೋಡ್ತೇವೆ ಫೋನ್ದಾಗ ಆಡೋದ್ ಆಗಲಿ ಕಂಪ್ಯೂಟರ್ ಆಗಲಿ ವೀಡ್ಯೋ ಗೇಮ್ಸ್ ಆಗಲಿ ಯಾವ್ನೆ ಯಾವುದೇ ಇದ್ರೂ ಭೀ ಎಕ್ಸಾ ನಾ ಉದಾಹರಣೆ ತಕೊಬೌದು ಪಬ್ಜಿ ಮತ್ತು ಫ್ರೀ ಫೈರೋ ತಗೊಬೌದು ಅದರ್ಲಿಂದ ಎಷ್ಟೋ ಜನರು ನಾವು ನೋಡ್ತೇವೆ ಬೆಳ್ದರ ಮ ಹುಷಾರು ಆಗ್ಯಾರ ಅವ ಧೈರ್ಯ ಬಂದದ ಎಷ್ಟೋ ಜನ್ರಿಗೆ ಆಡೋದು ಹೊರಗೆ ತಿರ್ಗ್ಯಾಡೋದಾಗಲಿ ಎಷ್ಟೋ ಜನ್ರು ಅದರ್ಲಿಂದ ರೊಕ್ಕ ಕಮಾಸ್ಯರ ಒಂದು ಹ್ಞೂ ಚಂದ ಆಗ್ಯರ ಬೆಳ್ದರ ಆಟ ಆಡ್ಯಾರ ಅದರ್ಲಿಂದ ಭೀ ಎಷ್ಟೋ ಜನರು ಫೇಮಸ್ ಆಗ್ಯಾರ ಫೋನ್ದಾಗ ಆಗಲಿ ಅದರಿಂದ ಯೂಟೂಬ್ ಚಾನಲ್ ತೆಗೆದಾರ ಆಟ ಆಡ್ಕೊತಾ ಮತ್ತು ಫಾಲೋವರ್ಸ್ ಎಲ್ಲ ಬಡಸ್ಕೊಂದರ ಇನ್ಸ್ಟಗ್ರಾಮ್ದಾಗ ಎಲ್ಲ ಚಂದ ನಾವು ನೋಡ್ತೇವೆ ಆನ್ಲೈನ್ದಾಗ ಅದರ್ಲಿಂದ ರೊಕ್ಕ ಕಮಾಯಿಸ್ಬೌದು ಬಟ್ ನಾವು ಅದರಿಂದ ದುರುಪಯೋಗ ಮಾಡ್ಕೊಂಡೆ ಅಂದ್ರೆ ಜಾಸ್ತಿ ಅದರಾಗೆ ಹೆಚ್ಚಿಗೆ ಅದಾಯ್ ನೋಡತ್ತೆವು ಬೇಗನ ಬೆಳ್ಗನ ಅಂತಂದ್ರೆ ಅದು ಚಂದಿಲ್ಲ ನಮ್ಗೆ ಆಂ ಕಣ್ಣು ಹಾಳಾಯ್ತವೆ ನಮ್ಮದು ನಿದ್ದೆ ಬರಲ್ಲ ಏನಿಲ್ಲ ಊಟ ಮಾಡಲ್ಲರು ಮನ್ಷ್ಯರು ಯಾರು ಭೀ ಆಗಲಿ ತಲೆ ಕರೆಕ್ಟ್ ಟೈಮಿಗೆ ನಡಲ್ದೂ ಸುಮ್ಮನೆ ಯಾರು ಬಂದರು ಅಂದರೂ ಸುಮ್ಮನೆ ಸಿಟ್ಟಿಗೆ ಬರೋದಾಗಲಿ ಏನು ಭೀ ಆಗಲಿ ಸಿಟ್ಟು ಮಾಡ್ಕೊತಾರ ಚಂದ ಚಂದ ಇರಲ್ಲರು ಏನಿಲ್ಲ ನಾವು ಒಂದು ಒಂದು ರೀತಿಲಿ ನೋಡ್ದ್ರೆ ಅವೆಲ್ಲ ಚಂದ ಅವ ಖರೆ ಅಂತಂದ್ರೆ ಎಷ್ಟೋ ಜನ್ರು ಅದಕ್ಕೆ ಯೋ ದುರುಪಯೋಗ ಮಾಡ್ಕೊತಾರ್ ಉಪಯೋಗ ಮಾಡ್ಕೊವಲ್ಲರು ಕೆಟ್ಟದಕ್ಕೆ ಉಪಯೋಗ ಮಾಡ್ಕೊತಾರ ಒಂದು ಒಳ್ಳೆದ್ಕೆ ಉಪಯೋಗ ಮಾಡ್ಕೊಂಡರ ಎಲ್ಲರಿಗ್ ಚಂದ ಇರ್ತದೆ ಯಾವುದೇ ಆಗಲಿ ಜಾಸ್ತಿ ಯಾ ಉಪಯೋಗ ಮಾಡದರ್ಲಿಂದ ಹಾಳಾಗ್ತಾರ್ ಮನುಷ್ಯರು ಅದ್ರ ಸಲದ ನಾ ಇದು ಹೇಳತ್ತಿದೆ ಎಲ್ಲದಕ್ಕೆ ಒಂದು ಲಿಮಿಟ್ ಅಂತ ಇರ್ತದೆ ಅಷ್ಟ್ರಗೆ ಯೂಸ್ ಮಾಡಬೇಕು ಜಾಸ್ತಿ ಹೋಗ್ಬಾರ್ದು ಮತ್ತು